ಸರ್ ಇವಾಗ ನಾನು ಬೆಂಗಳೂರಿನಲ್ಲಿ ಇರುವ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ಆ ದೇವಸ್ಥಾನಕ್ಕೆ ಹನ್ನೆರಡು ಗಂಟೆಯ ಒಳಗೆ ಹೋಗಲೇಬೇಕು ಏಕೆಂದರೆ ಅದರಲ್ಲಿ ಆ ಸಮಯದಲ್ಲಿ ಪೂಜೆ ಇದೆ ಈ ಬೆಂಗಳೂರಿನಲ್ಲಿ ಹೋಗುವಾಗ ಟ್ರ್ಯಾಫಿಕ್ ಹಾಗೂ ಜನಸಂದಣಿ ಜಾಸ್ತಿ ಇರುವ ಕಾರಣ ನಾನು ಅಲ್ಲಿಗೆ ಎಷ್ಟೊತ್ತಿಗೆ ತಲುಪಬಹುದು ಹಾಗೇ ಬೇರೆ ಮಾರ್ಗದಿಂದ ಹೋಗಬಹುದೇ